ನಾವು ಇರೋ ಜಾಗದಿಂದ ಪ್ರತಿ ಎರಡು ಕಿಲೋಮಿಟ್ರ್ಗೂ ಬ್ಯಾಂಕಿನ ವ್ಯವಸ್ಥೆ ಇವಾಗ ಸಿಕ್ತಿದೆ ಎಲ್ಲ ಕಡೆಯಲ್ಲೂ ಕೂಡ ಎಲ್ಲ ಥರದ ಬ್ಯಾಂಕ್ ಬ್ರ್ಯಾಂಚ್ಗಳು ಓಪನ್ ಆಗಿದೆ ಪ್ರತಿ ಸಿಟಿಯಲ್ಲೂ ಕೂಡ ಬ್ಯಾಂಕಿನ ಎಲ್ಲ ವ್ಯವಸ್ಥೆಗಳು ಸಿಕ್ತವೆ ಯಾಕೆಂದರೆ ಜನ್ರುಗಳು ಇವಾಗೆಲ್ಲ ಜಾಸ್ತಿ ಅಪ್ಗ್ರೇಡ್ ಆಗಿದ್ದಾರೆ ಮತ್ತು ಪ್ರತಿಯೊಬ್ಬರೂ ಕೂಡ ಬ್ಯಾಂಕು ಹೆಂಗೆ ಯೂಸ್ ಮಾಡ್ಬೋದು ಅಂತ ಎಲ್ಲ ತಿಳಿದರಿಂದ ಜಾಸ್ತಿ ಕಶ್ಟಮರ್ಸ್ ಇರೋರಿಂದ ಪ್ರತಿ ಏರ್ಯ ಏರ್ಯದಲ್ಲೂ ಬ್ಯಾಂಕುಗಳು ಇದೆ ಮತ್ತು ಪ್ರತಿ ಒಂದು ಕಿಲೊಮೀಟ್ರು ಗ್ಯಾಪಲ್ಲಿ ಪ್ರತಿ ಬ್ಯಾಂಕ್ಗಳ್ದು ಬ್ರ್ಯಾಂಚ್ಗಳು ಓಪನ್ ಆಗಿದೆ ಮತ್ತು ಇವಾಗ ಹಳ್ಳಿಗಳಲ್ಲು ಕೂಡ ಜನ್ರುಗಳು ಬ್ಯಾಂಕ್ ಬಗ್ಗೆ ಹೆಚ್ಚು ತಿಳಿದರಿಂದ ಇವಾಗ ಹಳ್ಳಿ ಸೈಡು ಕೂಡ ಎಲ್ಲ ಬ್ಯಾಂಕ್ಗಳು ಜಾಸ್ತಿ ಓಪನ್ ಆಗ್ತಿದ್ದಾವೆ